ಹೆಲೋ ಸರ್ ಅದು ಏನಂದರೆ ನಾವು ನಿಮ್ಮ ಹೋಟ್ಲಿಗೆ ಬರಬೇಕು ಅಂತ ಅಂದುಕೊಂಡಿದ್ವಿ ನಾವು ಬಂದುಬಿಟ್ಟು ಒಂದು ನಾಲ್ಕೈದು ಜನ ಬರ್ತಿದ್ದೀವಿ ನಮ್ಮ ಕುಟುಂಬದಿಂದ ಏನಂದರೆ ನನಗೆ ನಿಮ್ಮ ಹೋಟೆಲಲ್ಲಿ ಯಾವಾಗ ಮುಚ್ಚುತ್ತೆ ಅನ್ನೋದು ಬೇಕಿತ್ತು ಯಾಕಂದರೆ ಈಗಲೇ ಸಮಯ ತುಂಬ ಆಗಿಬಿಟ್ಟಿದೆ ಆಗ್ಲೇ ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ನಾನು ಇನ್ನೇನು ಹತ್ತು ಗಂಟೆ ಒಳಗೆ ಬರಬೇಕು ಅಂದುಕೊಂಡಿದ್ದೆ ಹಾಂ ಅಷ್ಟರೊಳಗೆ ಬರ್ತೀನಿ ನಾನು ಆದರೆ ಬಂದಾಗ ಅಲ್ಲಿ ಪಾರ್ಕಿಂಗ್ ಸಿಗುತ್ತಲ್ವಾ ನನಗೆ ಹಾಂ ಹಾಂ ಹಾಂ ಸರಿ ನಾನು ಆದಷ್ಟು ಬೇಗ ಬರ್ತೀನಿ ಅಲ್ಲಿ ಬಂದಾಗ ನನಗೆ ಏನಿದೆ ಟೇಬಲ್ಗಳದ್ದೇ ಆಗಲಿ ಅಥವಾ ಊಟ ಮಾಡೋ ಕಡೆ ಆಗಲಿ ಎಲ್ಲ ಬಂದುಬಿಟ್ಟು ಚೆನ್ನಾಗಿದೆ ಅಲ್ವಾ ಯಾಕಂದರೆ ಮನೆ ಕಡೆಯಿಂದ ಬರ್ತಾ ಇರೋದು ಆ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೆ ಮತ್ತು ಬೇಜಾರಾಗಬೇಡಿ ಆಯ್ತಾ ಹಾಂ ಅದೆ ಊಟ ಏನೆಲ್ಲ ಸಿಗುತ್ತೆ ಮತ್ತು ನಿಮ್ಮಲ್ಲಿ ಈಗ ಸಸ್ಯಹಾರಿ ಮತ್ತು ಮಾಂಸಹಾರಿ ಇದ್ದರೆ ನಿಮ್ಮದ್ರಲ್ಲಿ ಮಾಂಸಹಾರಿ ಇದ್ದರೆ ಬರೋಲ್ಲ ಯಾಕೆಂದರೆ ನಾವು ಸಸ್ಯಹಾರಿ ಮಾತ್ರ ತಿಂತೀವಿ ಆ ಕಾರಣಕ್ಕೋಸ್ಕರ ಹೌದಾ ಹೌದು ಆಯಿತು ಆಯಿತು ಮತ್ತು ನಿಮ್ಮದ್ರಲ್ಲಿ ಊಟ ಎಲ್ಲ ಯಾವ ಥರ ಇರುತ್ತೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಥರ ಇರುತ್ತಾ ಅಥವಾ ದಕ್ಷಿಣ ಕರ್ನಾಟಕ ಕಡೆ ಥರ ಇರುತ್ತಾ ಹೌದಾ ಎರಡೂ ಥರ ಸಿಗುತ್ತಾ ಹಾಗಾದರೆ ಇನ್ನೂ ಚೆನ್ನಾಗಾಯ್ತು ನಮಗೆ ಏನಂದರೆ ಯಾವಾಗ್ಲೂ ದಕ್ಷಿಣ ಕಡೆದೇ ಊಟ ಸ್ವಲ್ಪ ಇಷ್ಟ ಆ ಥರ ಊಟಗಳು ಆದಷ್ಟು ಬಂದು ನೋಡಿ ಹೋಗ್ತೇನೆ ಒಂದು ಸಾರಿ ಸರಿ ನಮ್ಮ ಬರ್ತೀನಿ ನೀವು ಏನಂದರೆ ಆ ಐದು ಜನಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಏನಿದೆ ಆ ಟೇಬಲ್ನ ಬಂದುಬಿಟ್ಟು ನೀವು ನಮಗೋಸ್ಕರನೇ ಏನಿದೆ ಹೇಳಿ ಇಟ್ಟಿರಿ ಆದಷ್ಟು ಬೇಗ ಬರ್ತೀವಿ ನಾವು ಒಂಬತ್ತೂವರೆ ಹಾಗೆ ಬರ್ತೀವಿ ಬಂದು ಏನಿದೆ ಅದ್ರ ಬಗ್ಗೆ ಮಾತಾಡೋಣಂತೆ ಮತ್ತು ನೀವು ಆದಷ್ಟು ಬೇಗ ಏನಿದೆ ಎಲ್ಲದನ್ನೂ ತಯಾರ್ಸ್ಕೊಂಡು ಇಟ್ಕೊಂಡಿರಿ ಬರ್ತಾ ಇದ್ದೀವಿ ಆಯ್ತಾ ಸರಿ ಆಯಿತು ನಾನು ಬರ್ತೀನಿ ತೊಗೊಳಿ ಆಯಿತು ಇಡ್ತೀನಿ ಆಯಿತು